ನಮಗೆ ನಮ್ಮ ಊರಲ್ಲಿ ನಲ್ಲಿ ನೀರಿಗೇನೂ ತೊಂದರೆಯಿಲ್ಲ ನಮಗೆ ನಲ್ಲಿ ನೀರು ದಿನಾಗಲೂ ಎರಡರಿಂದ ಎರಡೂವರೆ ಗಂಟೆ ಬಂದೇ ಬರುತ್ತೆ ಬೇಸಿಗೆ ಟೈಮಲ್ಲಿ ಮಾತ್ರ ಎರಡು ದಿನಕ್ಕೊಂದು ಸಲ ಹೀಗೆ ನೀರು ಬರುತ್ತೆ ಆದರೆ ನೀರು ಯಾವಾಗ್ಲೂ ನಮಗೆ ಶುದ್ದೀಕರಿಸಿದ ಶುದ್ದವಾದ ನೀರೇ ಬರುತ್ತೆ ಒಂದೊಂದು ಸಲ ಮಾತ್ರ ಯಾವಾಗಾದರೂ ಆ ಟ್ಯಾಂಕ್ ಎಲ್ಲ ಸ್ವಚ್ಛಗೊಳಿಸ್ತಾ ಇದ್ದರೆ ಅಥವಾ ಎಲ್ಲಾದರೂ ಪೈಪ್ ಲೈನ್ ಒಡ್ದ್ ಹೋಗಿದ್ರೆ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಕಲುಷಿತ ನೀರು ಮಿಕ್ಸ್ ಆಗಿ ಬರುತ್ತೆ ಆವಾಗ ನಾವು ಅದನ್ನು ಒಂದು ಸ್ವಲ್ಪ ಶುದ್ದೀಕರಿಸಿ ಉಪಯೋಗ್ಸ್ಕೊ ಬೇಕಾಗುತ್ತೆ ನಲ್ಲಿ ನೀರು ನಮಗೆ ದಿನ ಸಿಗ್ತಾ ಇರೋದರಿಂದ ಒಂದು ಅನುಕೂಲತೆಗೆ ಏನಾಗಿದೆ ಅಂತಂದರೆ ನಾವು ಈ ನಮ್ಮ ಮನ್ಷ್ಯರಿಗಾಗ್ಲಿ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ತುಂಬ ಮುಖ್ಯವಾಗಿ ಬೇಕಾಗಿದ್ದು ನೀರು ನೀರಿಲ್ಲ ಅಂತಾರೆ ನಮಗೆ ಏನೂ ಮಾಡೋಕ್ಕಾಗಲ್ಲ ಸೊ ದಿನ ನಮಗೆ ನೀರು ನಲ್ಲಿ ನೀರು ದೊರೀತಾ ಇರೋದರಿಂದ ನಮಗೆ ದಿನನಿತ್ಯದ ಎಲ್ಲಾ ಕೆಲ್ಸಗಳಿಗೆ ತುಂಬಾನೆ ಸುಲಭ ಆಗಿದೆ ಅಂದ್ರೆ ಕುಡಿಯಕ್ಕೆ ಅಡಗೆ ಮಾಡಕ್ಕೆ ಇರ್ಬೌದು ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗಸ್ಕೊಳಕ್ ಇರ್ಬೌದು ಮತ್ತು ನಾವು ಗಿಡಗಳಿಗೆಲ್ಲ ನೀರು ಹಾಕೋಕ್ಕೆ ಎಲ್ಲದಕ್ಕೂ ನಮಗೆ ಈ ನೀರು ತುಂಬಾ ಉಪಯೋಗ ಆಗ್ತಾ ಇದೆ ಅದೇ ನಮಗೆ ನಲ್ಲಿ ನೀರೇ ಇರಲಿಲ್ಲಾಂತ ಅಂದಿದ್ದರೆ ಈ ಅಥವಾ ವಾರಕ್ಕೊಂದು ಸಲನೋ ತಿಂಗ್ಳಿಗೊಂದು ಸಲನೋ ನೀರು ಬಿಡ್ತಾರೆ ಅಂದಿದ್ದರೆ ಅವಾಗ ಆ ನೀರನ್ನು ಪೂರ್ತಿ ಶೇಖರಣೆ ಮಾಡಿ ಇಟ್ಟುಕೊಂಡು ತುಂಬ ಹಿತ ಮಿತವಾಗಿ ಉಪ್ಯೋಗಿಸ್ಬೇಕಾಗಿತ್ತು ನೀರಿಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಆಗ್ತಿರಲಿಲ್ಲ ಆದರೆ ನಮಗೆ ದಿನಾ ನೀರು ಸಿಗ್ತಾ ಇರೋದ್ರಿಂದ ನಮಗೆ ಇದರಲ್ಲಿ ತುಂಬ ಅನುಕೂಲತೆಗಳೇ ಜಾಸ್ತಿ ಆಗಿದೆ ನಮ್ಮ ಕೆಲಸಗಳು ಬೇಗ ಆಗ್ತಾ ಇದೆ ಮತ್ತು ನಾವು ಪುಟ್ಟದಾಗಿ ಒಂದು ಕೈ ತೋಟ ಮಾಡಿಕೊಂಡು ಅಲ್ಲಿ ನಾವು ಗಿಡ ಗಿಡಗಳನ್ನೂ ಬೆಳೆಸ್ತಾ ಇದ್ದೀವಿ ಮತ್ತು ಪಕ್ಷಿಗಳಿಗೆ ಪ್ರಾಣಿಗಳಿಗೂ ಒಂದು ಬೌಲಲ್ಲಿ ನೀರು ಇಟ್ಟು ಅವುಗಳಿಗೂ ಕೂಡ ದಾಹ ನೀಗ್ಸೋಕ್ಕೆ ಉಪಯೋಗಿಸ್ತಾ ಇದ್ದೀವಿ ಹಾಗೆನೇ ನಲ್ಲಿ ನೀರು ನಮಗೆ ದಿನ ಬರ್ತಿರೋದರಿಂದ ನಮ್ಮ ದಿನನಿತ್ಯದ ಕೆಲಸ ತುಂಬಾ ಬೇಗ ಆಗ್ತಾ ಇದೆ ಅಂದರೆ ನಾವು ಜಾಸ್ತಿ ನೀರು ಶೇಖರಣೆ ಮಾಡಿ ಇಟ್ಕೋಳೋ ಅವಶ್ಯಕತೆ ನಮಗಿಲ್ಲ ಮತ್ತು ದಿನ ದಿನಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಮಾತ್ರ ನಮಗೆ ಉಪ್ಯೋಗ್ಸ್ಕೊಳಕ್ಕೆ ಎರಡು ಗಂಟೆ ಎರಡೂವರೆ ಗಂಟೆ ನೀರು ಬಂದರೆ ನಮಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ತುಂಬ ಉಪಯೋಗ ಆಗ್ತಾ ಇದೆ ಅದೇ ನಮ್ಗೆ ಒಂದು ದಿನ ಅಥವಾ ಎರಡು ದಿನ ನೀರು ಬರ್ಲಿಲ್ಲಾಂತ ಅಂದುಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕೆ ಆಗ್ತಿರಲಿಲ್ಲ ಎಲ್ಲದಕ್ಕೂ ತೊಂದರೆ ಆಗ್ತಿತ್ತು ಅಡುಗೆ ಮಾಡೋಕ್ಕೂ ಕಷ್ಟ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ ಮತ್ತು ಬಟ್ಟೆ ಒಗ್ಯೋಕ್ಕೆ ಪಾತ್ರೆ ತೊಳ್ಯಕ್ಕೆ ಎಲ್ಲದಕ್ಕೂ ನಮಗೆ ನೀರು ತುಂಬ ಇಂಪಾರ್ಟೆಂಟ್ ಆಗಿ ಆಗೇ ಆಗುತ್ತೆ ಹಾಗಾಗಿ ನಮಗೆ ನಲ್ಲಿ ನೀರು ದಿನಾಗಲೂ ಬರ್ತಾ ಇರೋದು ತುಂಬ ಉಪಯೋಗ ಆಗಿದೆ